ಎಂಟು ಲಕ್ಷದ ಐವತ್ತೆರಡು ಸಾವಿರದ ಆರುನೂರಾ ಮೂವತ್ತು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರಾ ಎಂಬತ್ತು ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಟುನೂರಾ ಎಂಬತ್ತೇಳು ಒಂಬತ್ತು ಲಕ್ಷದ ಅರವತ್ತೆರಡು ಸಾವಿರದ ಮೂನ್ನೂರ ಇಪ್ಪತ್ತು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ಮೂವತ್ತು